ನಾನು ಈಜುವುದು ಈಜುವುದನ್ನು ಐದನೇ ಶಾ ಕ್ಲಾಸ್ ಶಾಲೆಗೆ ಹೋಗುವಾಗ ಈಜುದನ್ನು ಕಲ್ತಿದ್ದೀನಿ ಮತ್ತು ಪ್ರಾರಂಭದಲ್ಲಿ ಅದು ಈಜುವುದರಲ್ಲಿ ಒಮ್ಮೆ ನಾವು ತಲೆ ಕೆಳಗೆ ಮಾಡಿ ಮು ಮುಳು ಈಜುವುದಾಗ್ತದೆ ಮತ್ತು ತಲೆ ಮೇಲೆ ಮಾಡಿ ಇಜುವುದಾಗ್ತದೆ ಮತ್ತು ಕೈ ಹೀಗೆ ಮ ಅಂಗಾಲಾಚಿ ಮಾಡಿ ಎರಡು ಕೈಯಲ್ಲಿ ಹಿಂದೇ ಮು ಹಿಂದೆ ಕೈ ಎರಡು ಕೈಯನ್ನೂ ನೀರಿನಲ್ಲಿ ಆಚೆ ಈಚೆ ಮಾಡಿ ಇಜಲಿಕ್ಕಾಗ್ದೆ ಕೆಲವು ಅಂದರೆ ಈಜುವುದರಲ್ಲಿ ಕೆಲವು ಇದು ಯಾವುದು ಆಯ್ತು ಇದು ಕೆಲವು ನಮೂನೆಯ ಪ್ರಕಾರ ಉಂಟು ಈಜುವುದ್ರಲ್ಲಿ ಮತ್ತು ನೀರು ಎಂದರೆ ನಮಗೆ ಭಯ ಇಲ್ಲ ಏಕೆಂದ್ರೆ ನಾನು ಐದನೇ ಕ್ಲಾಸ್ನಲ್ಲಿ ಶಾಲೆಗೆ ಇರುವಾಗಲೇ ನೀರಿನಲ್ಲಿ ನನಗೆ ಯಾವುದೇ ಭಯವಿಲ್ಲ ಏಕೆಂದ್ರೆ ನಾನು ಈಜೋದ್ರಿಂದಲೆ ಈ ಭಯ ಅಂದರೆ ನನಗೆ ಅದು ಬಿಟ್ಟು ಹೋಗಿದೆ ಏಕೆಂದ್ರೆ ಅದು ನೀರಿನಲ್ಲೆಂದ್ರೆ ನಮ್ಮ ಊರಿನಲ್ಲೆ ಒಂದು ಒಂದು ಹೆಂಗ್ಸೂ ಬಾವಿಗೆ ಹಾರಿ ಹಾರಿ ಹಾರಿತು ಆ ಹೆಂಗಸು ಆವಾಗ ನಾನು ನನ್ನ ಹತ್ತಿರ ಬಂದು ನಾನು ಆಗ ಈಜುದಲ್ಲಿ ತುಂಬ ಎಕ್ಸ್ಪರ್ಟ್ ನಾನು ಈಜುದ್ರಲ್ಲಿ ಮುಳ್ಗುದ್ರಲ್ಲಿ ಆವಾಗ ನನ್ನ ಹತ್ತಿರ ಬಂದು ಅವರು ಹೇಳಿದರು ನಮ್ಮದು ಮನೆ ಮ್ ಊರಿನವ್ರೆ ಒಂದು ಹೆಂಗಸ್ರು ಬಾವಿಗೆ ಬಿದ್ದಿದ್ದಾರೆ ನಿಮಗೆ ಹೆಣನ ನಿಮಗೆ ತೆಗೀಲಿಕ್ಕೆ ಆಗುತ್ತದ್ಯಾ ಅಂತ ಹೇಳಿದರು ಆವಾಗ ನನಗೆ ನನಗೆ ಈಜು ಬರ್ತದೆ ಇದೊಂದು ಒಳ್ಳೆಯ ಕೆಲಸವಲ್ಲ ಮಾಡ್ಬೋದಲ್ಲ ಹಾಗಂತ ನಾನು ಒಪ್ಪಿಗೆ ಕೊಟ್ಟು ನಮ್ಮ ನನ್ಗೆ ನಾನು ಹೇಳಿದ್ದಂದರೆ ನಾನು ಮುಳುಗುತ್ತೇನೆ ನನ್ಗೆ ಆ ಬಾವಿಗೆ ಇಳೀವಾಗ ನನಗೆ ನಂಗೊಂದು ಸ ಏಕಂದ್ರೆ ಹೆಣ ತೆಗ್ಯದು ಒಂದು ಸಪೋರ್ಟ್ಗೆ ಒಂದು ಜನ ಕೊಡಿ ಅಂತ ಹೇಳಿದ್ದೇನೆ ಹಾಗೆ ನಾವು ಒಬ್ಬ ಮೇಲೆ ನಿಂತಿದ್ದಾನೆ ನನ್ನೊಟ್ಟಿಗೆ ಇದು ಕೆಳಗೆ ಬಂದು ಆಮೇಲೆ ಅವು ನೀರ್ನಲ್ಲಿ ಆ ಹೆಣವನ್ನು ತೆಗೆದು ಮೇಲೆ ಎಲ್ಲ ತಂದ್ ತಂದು ಆ ಯೌವನದಲ್ಲಿ ಅದರಲ್ಲಿ ಆ ಕೆಲಸ ಎಲ್ಲ ಮಾಡಿದ್ದೇನೆ ಹಾಗೆ ಅಂತೇಳಿ ನನಗೆ ಈಜುವುದ್ರಲ್ಲಿ ಭಯ ಇಲ್ಲ ನೀರಂದ್ರು ಕೂಡ ಭಯವಿಲ್ಲ ಮತ್ತು ಈಜುವುದನ್ನು ನನಗೆ ಯಾರೂ ಕಲಿತರಲ್ಲ ನನ್ನ ಸ್ವಂತ ಬುದ್ಧಿಯಲ್ಲಿ ನಾನು ಕಲಿಸಿದ್ದು ಕ ಕ ಕಲ್ತಿದ್ದು ಹಾಗೆಯೇ ನನ್ನದೊಂದು ಈಜುವುದರ ಇದರಲ್ಲಿ ಒಂದೆರಡು ಮಾತು